ನಾನು ಆನ್ಲೈನ್ನಲ್ಲಿ ಗೂಗಲ್ ಮೊಬೈಲ್ನ ತರಿಸ್ಲಿಕ್ಕೆ ಇಚ್ಛೆಪಟ್ಟಿದ್ದೆ ಹಾಗೇ ಆರ್ಡ್ರು ಮಾಡಿದ್ದು ಸರಿಯಷ್ಟೇ ಅದು ಸಮಯಕ್ಕೆ ಸರಿಯಾಗಿ ತಲುಪಿದೆ ಜೊತೆಗೆ ನಾವು ಆರ್ಡ್ರು ಮಾಡಿದ ಕಲರ್ ಸಹ ಒಂದೇ ಆಗಿದ್ದು ಆ ಮೊಬೈಲ್ನ ಜೊತೆಗೆ ನಮಗೆ ಚಾರ್ಜರು ಬಂದಿರುತ್ತೆ ಅದು ಜೊತೆಗೆ ಗ್ಯಾರಂಟಿ ಕಾರ್ಡು ಬಂದಿದೆ ಅದನ್ನು ಬಳಸುವ ಸಂದರ್ಭದಲ್ಲಿ ನಾವು ಗಮನಿಸಿದ ಹಾಗೇ ಉತ್ತಮವಾದ ಬ್ಯಾಕಪ್ ಇದೆ ಬ್ಯಾಟ್ರಿ ಬ್ಯಾಕಪ್ ಇದೆ ಸ್ಟೋರೇಜು ತುಂಬ ಜಾಸ್ತಿ ಇದೆ ಹಾಗೇ ಉತ್ತಮವಾದ ಕ್ಯಾಮ್ರಾವೂ ಹೊಂದಿರೊದ್ ಹೊಂದಿದೆ ಅಮೆಝಾನ್ ಕಂಪನಿಯಿಂದ ನಾವು ಅದನ್ನು ತರಿಸಿರೋದು ಸರಿಯಾದ ಸಮಯಕ್ಕೆ ಬಂದಿದ್ದು ಸರಿಯಷ್ಟೇ ಜೊತೆಗೆ ಒಳ್ಳೆಯ ಪ್ರಾಡಕ್ಟು ಅದು ಆಗಿದೆ ಜೊತೆಗೆ ಬ್ಲಾಕ್ ಡೇ ಅಲ್ಲಿ ನಾವು ತರಿಸಿರೋದ್ರಿಂದ ಸ್ವಲ್ಪ ರಿಯಾಯಿತಿ ದರದಲ್ಲಿ ನಮಗೆ ಸಿಕ್ಕಿದೆ ಅದು ತುಂಬ ಕಾಸ್ಟ್ಲಿ ಆಗಿದ್ರು ಸಹ ಬ್ಲಾಕ್ ಡೇ ಅಲ್ಲಿ ನಮಗೆ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ ಈಗಾಗಲೇ ಸುಮಾರು ಎರಡು ಮೂರು ವರ್ಷ ಅದನ್ನ ಬಳಸಿದೀವಿ ಇನ್ನೂ ಮುಂದೆ ನಾಲ್ಕೈದು ವರ್ಷ ಅದು ಬಾಳಿಕೆ ಬರಬಹುದು ಅಂತೇಳಿ ನಮ್ಮ ಅನಿಸಿಕೆ ಆಗಿದೆ